ಅಲೋ ಸರ್ ನಾನು ಕ್ಯಾಬ್ ಬುಕ್ ಆಟೋ ಬುಕ್ ಮಾಡಿದ್ದೆನಲ್ಲ ಓಟ್ಲ್ ಹತ್ರ ಬರ್ತೀರಾ ಹಾಂ ಗಂಧ ಹಾಂ ಸರ್ ಇಲ್ಲೇ ಗಂಧರ್ವ ಓಟಲ್ ಹಾಂ ಸರ್ ಅದೇ ರಾಜಾಜಿನಗರದತ್ತ ಬಂದುಬಿಟ್ಟು ಫೋನ್ ಮಾಡಿ ನಾನು ರೆಡಿ ಕೆಳಗಡೆ ಬಂದಿರ್ತೀನಿ ಸರ್ ಹಾಂ ಸರ್ ಮತ್ತು ಅದು ಏಕನಾಥೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಚಾರ್ಜ್ ಎಷ್ಟು ಸರ್ ಇಲ್ಲಿಂದ ಹಾಂ ಸರ್ ನೀವು ಹೇಳಿದ್ರೆ ನಾನು ಅಮೌಂಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸರ್

ಹಾಂ ಇಲ್ಲ ಸರ್ ಕಡಿಮೆ ಇದೆ ಸ್ವಲ್ಪ ಕಡಿಮೆ ತಗೊತೀರಾ ಮುನ್ನೂರು ರೂಪಾಯಿ ಇದೆ ಆಂ ಹೌದಾ ಸರ್ ಹಾಂ

ಹಾಂ ಸರ್ ಮತ್ತೆ ಮತ್ತೆ ಓಟ್ಲ್ ಹತ್ರನೆ ಬಿಡ್ತೀರಾ ಸರ್ ದೇವ್ಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಅದು ಎಷ್ಟಾಗುತ್ತೆ ಅದು

ಆಂ ಇಲ್ಲ ಇಲ್ಲ ಸರ್ ನಾನು ಏಕನಾಥೇಶ್ವರಿ ಟೆಂಪಲ್ ಹತ್ರನೇ ಹೋಗ್ತಿನಿ ಸರ್ ಹಾಂ ತ್ಯಾಂಕ್ ಯು ಸರ್